ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ಪರಂಪರೆಯು ಉಚ್ಚವಗಳನ್ನು ಬಹಳಷ್ಟು ಅದ್ಬುತವಾಗಿ ತಮ್ಮದೇ ಆದ ಗೌರವದ ಮೂಲಕ ಜನರು ಇಲ್ಲಿನ ಜನರು ಸಾಂಸ್ಕೃತಿಕವಾಗಿ ಮತ್ತು ತಮ್ಮ ಒಂದು ಪರಂಪರೆಗಳ ಮೂಲಕ ಗೌರವಿಸುತ್ತಾ ಬರುತ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಥವಾ ಹಗ್ಗ ಜಗ್ ಹಗ್ಗ ಜಗ್ಗಾಟ ಸಾಂಸ್ಕೃತಿಕ ಕ್ರೀಡೆಗಳು ಸಾಂಸ್ಕೃತಿಕ ಮತ್ತು ಇತರೆ ಕಾರ್ಯಕ್ರಮಗಳ ಮೂಲಕ ತಮ್ಮದೇ ಆದ ಒಂದು ಕೌಶಲ್ಯದಿಂದ ಕರ್ನಾಟಕದ ಜನರು ತಮ್ಮ ಉತ್ಸವಗಳಲ್ಲಿ ಪರಂಪರೆಯ ಈ ಹಿಂದೆ ಏನೆಲ್ಲ ಮಾಡಿದ್ದರೋ ಅದರ ಮೂಲಕ ಅವರವರದ್ದೇ ಆದ ಪ್ರತಿಭೆಯನ್ನು ಹೊರತರುವಂಥದ್ದನ್ನು ನಾವು ಕರ್ನಾಟಕದ ಜನರಲ್ಲಿ ನಾವು ಕಾಣುವಂಥದ್ದನ್ನು ನಾವು ನೋಡಿದ್ದೇವೆ ಇದರ ಮೂಲಕ ಸಾಂಸ್ಕೃತಿಕ ಪರಂಪರೆ ಇನ್ನೂ ಕರ್ನಾಟಕದಲ್ಲಿ ನೆಲೆ ಇದೆ ಅಂತಂತಂದರೆ ಅದಕ್ಕೆ ಈ ಉತ್ಸವಗಳೇ ಮುಖ್ಯ ಕಾರಣ ವಹಿಸಿರುವಂಥದ್ದು ಮತ್ತು ಗೌರವ ಇರುವಂಥದ್ದು